ನನ್ನ ಅಭಿಪ್ರಾಯ ಪ್ರಕಾರ ಗ್ರಾಮೀಣ ಸಮುದಾಯಗಳಲ್ಲಿ ಪ್ರಸಾಯ ಮತ್ತು ಪ್ರವಾಸೋದ್ಯಮಗಳನ್ನು ಪ್ರೋತ್ಸಾಹಿಸಲು ಸರಕಾರ ಉತ್ತಮವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅಂದರೆ ಬಜೆಟ್ ಮೂಲಕ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಜನರು ಕೂಡ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಪ್ರವಾಸಿಗರ ಸಂಖ್ಯೆಯು ಕೂಡ ಹೆಚ್ಚಾಗುತ್ತದೆ ಮೊದಲನೆಯದಾಗಿ ಸರಕಾರ ತನ್ನ ನಿಲುವನ್ನು ಅತಿಯಾಗಿ ಪ್ರವಾಸೋದ್ಯಮಕ್ಕೆ ನೀಡಿದರೆ ಪ್ರವಾಸಿಗರ ಸಂಖ್ಯೆಯು ಹೆಚ್ಚಾಗುತ್ತದೆ ಅಂದರೆ ಅಲ್ಲಿ ಸಂಚಾರ ಮಾಡಲು ಉತ್ತಮವಾದ ರೋಡ್ಗಳು ಹಾಗೂ ವಾಹನಗಳು ಇದ್ದರೆ ಪ್ರವಾಸೋದ್ಯಮ ಬೆಳವಣಿಗೆ ಆಗುತ್ತದೆ ಹಾಗೂ ಸುತ್ತಮುತ್ತಲು ಒಳ್ಳೆಯ ಆಹಾರವಿದ್ದರೆ ಪ್ರವಾಸೋದ್ಯಮ ಕೂಡ ಹೆಚ್ಚಾಗುತ್ತದೆ ಹಾಗೂ ಒಂದು ಪರಿಸರದ ಬಗ್ಗೆ ಜಾಹೀರಾತುಗಳನ್ನು ನೀಡಿದಾಗ ಪ್ರವಾಸೋದ್ಯಮ ಬೆಳೆಯುತ್ತದೆ ತನ್ನ ಜನರು ಪ್ರವಾಸೋದ್ಯಮಗಳನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕಾಗುತ್ತದೆ